ಮೇಡಮ್ ಇದು ಫರ್ನಿಚರ್ ಅಂಗಡಿನಾ

ಮೇಡಮ್ ನಮಗೊಂದು ಡೈನಿಂಗ್ ಟೇಬಲ್ ಇತ್ತು ಆದು ತುಂಬ ದೊಡ್ಡ ಇತ್ತು ದೊಡ್ಡದಾಗಿದೆ ಸ್ವಲ್ಪ ಆಲ್ಟ್ರೇಶನ್ ಮಾಡಬೇಕಾಗಿತ್ತು ಮೇಡಮ್ ಮಾಡ್ತೀರಾ ಆಂ ಅದು ಎಷ್ಟು ಚಾರ್ಜ್ ಆಗುತ್ತೆ ಹೆಂಗೆ ಏನು ಮೇಡಮ್ ನೀವೇ ಬಂದು ನೀವೇ ಬರ್ತೀರಾ ಇಲ್ಲ ನಾವು ತಗೋಬರಬೇಕಾ ಹೆಂಗೆ ಮೇಡಮ್

ಹಾಂ ಅಂದರೆ ಅದು ಎತ್ಕೊ ಬರಕ್ಕೆ ಒಂದು ಸ್ವಲ್ಪ ಕಷ್ಟ ನೀವೇ ತುಂಬ ದೊಡ್ಡದಿದೆ ಮೇಡಮ್ ನೀವೇ ಬಂದರೆ ಒಂದು ಸರಿ ಬಂದು ವಿಸಿಟ್ ಮಾಡಿ ಮೇಡಮ್ ನೋಡಿ ಏನು ಏನೇನು ಬೇಕು ಏನು ಅದನ್ನ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಅದು ಎತ್ಕೊ ಬರ್ತೀನಿ

ಅದು ತುಂಬ ದೊಡ್ದಾಗಿದೆ ಹಾಂ ಒಂದು ಟೆನ್ ಮೆಂಬರ್ಸ್ ಕುತ್ಕೊಳ್ಳೋ ಥರ ಐತೆ ಮೇಡಮ್ ಅದು ಆಂ ಅದು ನಮಗೆ ಸಿಕ್ಸ್ ಫೀಟ್ ಆದರೆ ಆರ್ ಫೀಟ್ ಆದರೆ ಸಾಕು ಅದು ಅದಷ್ಟಕ್ಕೆ ನೀವು ಆಲ್ಟ್ರೇಶನ್ ಮಾಡಬೇಕು ಮೇಡಮ್ ಅದು ಆಮೇಲೆ ಮೇಲುಗಡೆ ಎಲ್ಲ ಶೀಟ್ ಹೊರ್ಟ್ ಹೋಗಿಬಿಟೈತೆ ಮೇಡಮ್ ಅದು ಕಾರ್ನರ್ಸು ಎಲ್ಲ ಚೇಂಜ್ ಮಾಡಿಕೊಡ್ಬೇಕು ಮೇಡಮ್ ಮೇಲುಗಡೆದು ಹಾಂ ಹಾಂ ಸರಿ ಸರಿ ಮೇಡಮ್ ಹಂಗೆ ಇದು ಡ್ರಸ್ಸಿಂಗ್ ಟೇಬಲ್ ಇದೆ ಮೇಡಮ್ ಡ್ರಸ್ಸಿಂಗ್ ಟೇಬಲು ತುಂಬ ಚೆನ್ನಾಗೆ ಐತೆ ಒಂದು ಸ್ವಲ್ಪ ಡ್ರಾ ಎಲ್ಲ ಇದಾಗಿದೆ ಮೇಡಮ್ ಸ್ಕ್ರೂ ಹೊಟೋಗಿ ಬಿಟೈತೆ ಎಳಿಯೋದು ಮಾಡೋದು ಅದೊಂದು ನೀವೇ ಹಾಕಿಕೊಡ್ಬೇಕು ಮೇಡಮ್ ಡ್ರೆಸ್ಸಿಂಗ್ ಟೇಬಲ್ ಅದೂ ಅದೇ ಎಷ್ಟು ಚಾರ್ಜ್ ಆಗುತ್ತೆ ಮೇಡಮ್ ನೀವು ಹೇಳಿದ್ರೆ ಹಾಂ

ಹಾಂ ನನಗೂ

ಹ್ಞೂ ಮೇಡಮ್

ಹಾಂ ಮ್ಯಾಮ್ ಸರಿ ಮೇಡಮ್ ಸರಿ

ಸರಿ ಮೇಡಮ್ ತಗೊ ಬರ್ತೀನಿ ಮ್ಯಾಮ್ ತಗೋ ಬರ್ತೀನಿ ಮೇಡಮ್ ನಾಳೆ ಬರ್ತಿನಿ ಮೇಡಮ್ ನಾಳೆ ಎತ್ಕೊ ಬರ್ ಓಕೆ ಮೇಡಮ್ ಹೌದು ಮ್ಯಾಮ್ ಸರಿ ಸರಿ ಮೇಡಮ್ ಓಕೆ ಮ್ಯಾಮ್ ಓಕೆ ಮೇಡಮ್ ತ್ಯಾಂಕ್ ಯು ಮ್ಯಾಮ್